ಮೇಡಮ್ ಮೇಡಮ್ ನಮಸ್ತೆ ನಾನು ಚಾಮ್ರಾಜ್ನಗರ ಜಿಲ್ಲೆ ಉಗನೇದುಂಡಿ ವಿಲೇಜ್ನವರು ಮೇಡಮ್ ನಮಗೆ ಚಾಮ್ರಾಜ್ನಗರದಿಂದ ಮೈಸೂರು ಮತ್ತು ಬೆಂಗಳೂರು ಹಂಗೆ ಬೇರೆ ಎಲ್ಲಾದರೂ ಟ್ರಿಪ್ಗೆ ನಮಗೆ ಪ್ಲಾನಿಂಗ್ ಬೇಕಾಗಿತ್ತು

ಹಾಂ ಓಕೆ ಮ್ಯಾಮ್ ಅಂದರೆ ಹಾಂ ಓಕೆ

ಹಾಂ ಹಾಂ ಹಾಂ ಓಕೆ ಮ್ಯಾಮ್ ನಮ್ಮ ನಾವು ಇಲ್ಲಿ ಫ್ಯಾಮಿಲಿ ಬರ್ತಾ ಇದ್ದೀವಿ ಸರ್ ನಾವು ಮ್ಯಾಮ್ ನಾವು ಫ್ಯಾಮಿಲಿ ಬರ್ತಾ ಇದ್ದೀವಿ ನಾವು ಇಬ್ಬರು ದೊಡ್ಡವರು ಇಬ್ಬರು ಚಿಕ್ಕವರು ಇಬ್ಬರು ಮಕ್ಕಳು ನಾವಿಬ್ಬರು ಫ್ಯಾಮಿಲಿ ಬರ್ತಾ ಇದ್ದೀವಿ ಒಟ್ಟಿಗೆ ನಾಲ್ಕು ಜನ ಮ್ಯಾಮ್ ಹಾಂ ಹಾಂ ಇಲ್ಲ ನಾವೇ ಪೇರೆಂಟ್ಸು ನಮ್ಮ ಮಕ್ಕಳು ಇಬ್ಬರು ಬರ್ತಾ ಇದ್ದೀವಿ ಹಾಂ ಇಲ್ಲ ಇಲ್ಲ ನಮ್ಮ ಪೇರೆಂಟ್ಸ್ ಯಾರೂ ಇಲ್ಲ ನಾವು ನಾಲ್ಕು ಜನ ಮಾತ್ರ ಬರ್ತಾ ಇದ್ದೀವಿ ಮೇಡಮ್

ಹಾಂ ಹಾಂ ಮೇಡಮ್ ಅದು ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕೆ ಆಗಲ್ಲವಾ ಯಾಕಂದರೆ ನಮ್ಮ ಹತ್ರ ಇಬ್ಬರು ಮಾತ್ರ ದೊಡ್ಡವರು ಇನ್ನಿಬ್ಬರು ಮಕ್ಕಳು ಅಲ್ಲವಾ ಅವ್ರಿಗೆ ಹಾಫ್ ಚಾರ್ಜಸ್ ಆಗಿರ್ಬೋದು ಅಥ್ವಾ ಕಡಿಮೆ ಮಾಡಿಕೊಳ್ಳಿ ಹಾಂ

ಹ್ಞೂ ಇಲ್ಲ ಅವ್ರು ಅವರೂ ನೋಡ್ತಾರೆ ಇಲ್ಲ ಅಂತಲ್ಲ ಬಟ್ ಒಬ್ಬರು ದೊಡ್ಡವ್ರು ಮಾಡೋ ಅಂಥ ಅಷ್ಟು ತಿನ್ನಲ್ಲ ದೊಡ್ಡವರು ಕುತ್ಕೊಳ್ಳೋ ಅಂಥ ಸೀಟಲ್ಲಿ ದೊಡ್ಡವ್ರು ಕುತ್ಕೊಳ್ಳುವಂಥ ಸೀಟಲ್ಲಿ ಕೂರಲ್ಲ ಅಲ್ವ ಅದಕೋಸ್ಕರ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರೆ ಒಳ್ಳೆದಾಗುತ್ತೆ ಹಾಂ ಹಾಂ ಹಾಂ ಹಾಂ

ಹಾಂ ಓಕೆ ಮೇಡಮ್ ಆಯಿತು ತ್ಯಾಂಕ್ಸ್ ಹಾಂ ಹಾಂ ಸರಿ ಮೇಡಮ್ ಆಯಿತು ನೀವು ಅಷ್ಟು ಮಾಡ್ಕೊಟ್ರೂ ನಮ್ಗೆ ಒಳ್ಳೆದಾಗುತ್ತೆ ಹ್ಞೂ ಹೌದು ಮ್ಯಾಮ್

ಹಾಂ ಸರಿ ಮ್ಯಾಮ್ ಆಯಿತು ಮಾಡ್ಕೊಡೋಣ ಹಾಂ ಹಾಂ ಓಕೆ ಓಕ್ ಹಾಂ ಸರಿ ಮ್ಯಾಮ್ ಆಯಿತು